ನೃತ್ಯವು ಒಂದು ಕಲೆಯಾಗಿದ್ದು ಹಿಂದಿನ ಜನರು ಅಂದರೆ ನಮ್ಮ ಪೂರ್ವಜರು ತಮ್ಮ ತಮ್ಮ ಊರುಗಳಲ್ಲಿ ಒಂದು ಕಲೆ ನೃತ್ಯದ ಕಲೆಯನ್ನು ಹೊಂದಿದ್ದರು ಜಾನಪದ ಹಾಡನ್ನು ಹಾಡುತ್ತಾ ಅವರದೇ ಆದ ಒಂದು ನೃತ್ಯವನ್ನು ಮಾಡುತ್ತಿದ್ದರು ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಕ್ಲಾಸಿಕ್ ಹಿಪ್ ಹಾಪ್ ಕೂಚಿಪುಡಿ ಕಥಕ್ ಬೆಲ್ಲಿ ಡ್ಯಾನ್ಸ್ ಏರೋಬಿಕ್ಸ್ ಮುಂತಾದ ಡ್ಯಾನ್ಸುಗಳು ಈಗ ಬಂದಿದೆ ಹಾಗೆಯೇ ಈಗಿನ ದಿನಗಳಲ್ಲಿ ಒಂದು ಬೆಲ್ಲಿ ಡ್ಯಾನ್ಸ್ ಮತ್ತು ಹಿಪ್ ಹಾಪ್ ಡ್ಯಾನ್ಸ್ ಪ್ರಾಮುಖ್ಯತೆಯನ್ನು ಪಡಿತಿದೆ ಹಿಪ್ ಹಾಪ್ ಡ್ಯಾನ್ಸ್ ಇದು ಕೂಡ ವಿಶ್ವದಾದ್ಯಂತ ಒಂದು ಉತ್ತಮ ಡ್ಯಾನ್ಸ್ ಆಗಿದ್ದು ಇದು ಈಗಿನ ಇತ್ತೀಚಿನ ದಿನಗಳಲ್ಲಿ ಹಲವು ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ ಹಾಗೆಯೇ ಈಗಿನ ಇತ್ತೀಚಿನ ಮಕ್ಕಳು ಹಿಪ್ ಹಾಪ್ ಕಲಿಯಲು ತುಂಬ ಆಸಕ್ತರಾಗಿದ್ದಾರೆ ಹಾಗೂ ಭರತನಾಟ್ಯವು ಕೂಡ ಭರತನಾಟ್ಯವು ಈಗಿನ ದಿನಗಳಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದು ಹಾಗೂ ಇದರಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ ಭರತನಾಟ್ಯದಲ್ಲಿ ಅತ್ಯಂತ ನಿಪುಣವಾದ ಹೆಣ್ಣುಮಕ್ಕಳು ಬೇಕಾಗಿರ್ತಾರೆ ಈಗಿನ ದಿನಗಳಲ್ಲಿ ಭರತನಾಟ್ಯ ಕಲಿಯಲು ತುಂಬ ಉತ್ಸುಕರಾಗಿರುತ್ತಾರೆ